ಬೀದರ್ ಜಿಲ್ಲೆಯ ಪರಂಪರಾಗತ ಅಂದ್ರೆ ಬೀದರ್ಕಿದ ಬೀದರ್ಕಿಲದಾಗ ಭಾಳ ಮಂದಿ ಆಳ್ವಿಕೆ ಮಾಡ್ಯಾರ ಅದ್ರೊಳಗೆ ಬಹಮನಿ ಸುಲ್ತಾನರು ಯಾವುದೇ ಎದುರಾಳಿ ದಾಳಿ ರಾಜ ದಾಳಿ ಮಾಡ್ಬೇಕಂದ್ರೆ ಫಶ್ಟ್ ಎರಡು ಹಂತಗಳನ್ನು ದಾಡ್ಮೋಡಿ ಬರ್ಬೇಕಾತಿತ್ತು ಮೊದಲನೇ ಹಂತ ನೀರು ಎರಡನೇ ಹಂತ ಅಗ್ನಿ ನೀರಾಗೆ ಎದುರಾಳಿ ಮಹಾರಾಜನ ಸೈನಿಕರು ದಾಳಿ ಮಾಡಿದಾಗ ಪಶ್ಟು ನೀರು ದಾಟ್ಕೊಂಡು ಬರ್ಬೇಕಾತಿತ್ತು ಬಟ್ ನೀರು ದಾಟ್ಕೊಂಡು ಬರ್ಲಿಕ್ಕೆ ಅವನಿಗೆ ಬೇಕು ಅಲ್ಲಿ ಅಲ್ಲೇ ಅರ್ಧ ಸೈನಿಕರು ಸತ್ತೊಗ್ತಿದ್ರು ಮತ್ತೆ ಎರಡ್ನೇದು ಅಗ್ನಿ ಇರ್ತಿತ್ತು ಎರಡ್ನೇದಾಗಿ ಬಂದ ಅರ್ಧ ಮಂದಿ ಸತ್ತೊಯ್ತಿದ್ವು ಹೀಗೆ ಮಾಡಿ ಅರ್ಧಕ್ಕೆ ಅರ್ಧ ಮಹಾರಾಜನ ಸೇನೆಯೇ ಹೀಗೆ ಹಾಳಾಯ್ತಿತ್ತು ಹೀಗೆ ಮಾಡಿ ಮತ್ತೆ ಬೀದರ್ ಬಹಮನಿ ಸುಲ್ತಾನರು ಭಾಳೂ ಭಾಳ ಚೆಂದ ಸೈನಿಕ ಪಡೆ ಇತ್ತು ಮತ್ತೆ ಅವರೂ ತೋಪುಗಳು ಇದ್ದವು ಹೀಗೆಲ್ಲ ಇದ್ದವು ಬಹಮನಿ ಸುಲ್ ಮಹಾರಾಜರಿಗೆ ಮಹಾರಾಜರೂ ದರ್ಬಾರ್ ಇತ್ತೂ ಮತ್ತೆ ರಾಣಿ ಮಹಾರಾಜರೆಲ್ಲಾ ಸ್ನಾನ ಮಾಡೋಕ್ಕೆ ಸಪ್ರೇಟ್ ಸಪ್ರೇಟ್ ಇದ್ದವೂ ಮತ್ತೆ ಆ ಬೀದರ್ದಾಗೆ ಅತ್ಯಂತ ಫೇಮಸ್ ಅಂದರೆ ಬರ್ಷಾಗಣ ಬರ್ಷಾಗಣ ಅಂದಾಗ ಭಾಳ ತಿರಿತ್ತಿದ್ದೂ ಆಡೋ ಪ್ಲೇಸುಗಳವ ನೋಡೊ ಪ್ಲೇ ಅದಾ ಕಿಲೆಗಳು ಅವಾ ಮತ್ತೆ ಹೀಗೆ ಒಬ್ಬ ಬೀದರ್ದಾಗೆ ಬೀದರ್ದಾಗೆ ಆಗ ಹೆಚ್ಚಿಗೆ ಬರಗಾಲ ಬಂದಿತ್ತು ಆಗ ಗುರುನಾನಕ್ ಸಾಬರು ಗುರುನಾನಕ್ ಸಾಹೇಬ್ರು ಏನಂತಾರ ಪಾದಯಾತ್ರೆ ಮಾಡ್ಕೊತ್ತಾ ಬಂದಿರೊ ಪಾದ್ರಯಾತ್ರೆ ಮಾಡ್ಕೋಬಂದಾಗ ಬೀದರ್ದಾಗೆ ಭಾಳ ಬರಗಾಲಿತ್ತು ಆಗ ಅವರು ಎರಡು ಪಾದ ಇಟ್ಟಾಗ ಬಹಳ ಅಂದರೆ ಭಾಳ ನೀರು ಬಂದಿದ್ವೂ ಬರಗಾಲ ಎಲ್ಲ ಹೊಂಟೊಗೇತಿ ಹಿಂಗೆ ಮತ್ತ ಬೀದರ್ದಾಗ ಅತ್ಯಂತ ಗಣಪತಿ ಎಲ್ಲ ಗಣಪತಿ ಹಬ್ಬ ಮಾಡ್ತಾರಾ ಹಿಂಗೆಲ್ಲ ರಾಮನ ಹಬ್ಬ ಮಾಡ್ತರಾ ಡಿ ಜೆ ಹಚ್ತಾರ ಕುಣೀತಾರಾ ಗಣಪತಿ ಹಬ್ಬದ ದಿನ ಗಣಪತಿಗೆಲ್ಲ ಇದು ಮಾಡಿ ನೀರಾಗೆ ಒಯ್ದು ಹಾ ಬಿಟ್ಟು ಬರ್ತಾರ ಹಿಂಗೆ ಭಾಳ ರೀತಿ ಇದ ಏರ್ಪಡಿಸ್ತಾರ ಮತ್ತೆ ಬೀದರ್ದಾಗೆ ಅತ್ಯಂತ ಅತ್ಯಂತ ದೊಡ್ಡದಾದ ಕಲೆ ಅಂದರೆ ಬಿದಿರು ಕಲೆ ಬಿದಿರು ಕಲೆ ಬೀದರ್ದಾಗೆ ಬಿದ್ದ ಭಾರಿ ಎಲೆ ಬಿತ್ತಾ ಬೀದರ್ದಾಗೆ ಬಿದಿರು ಕ ಬಿದಿರು ಚೌಕಂ ಅಂತದ ಬಿದಿರು ವರ್ಕ್ಸ್ ಮಾಡ್ತಾರ ಮತ್ತ ಬೀದರ್ದಾಗೆ ಮತ್ ಬೀದರ್ದಾಗೆ ಹೊಸದು ಹೊಸದಾಗಿ ಪ್ಲೇಸುಗಳು ಮಾಡತ್ತಾರ ಬೀದರ್ ಬಿ ಒಂದು ಹೊಸ ಡಿಸ್ಟಾಲ್ ಅತ್ತದಾ ಮತ್ತೆ ಬೀದರ್ ಮತ್ತೆ ಸಾಂಸ್ಕೃತಿಕ ಮಹತ್ವ ಅದ ಇತಿಹಾಸ ಅದ ಸ್ಥಳೀಯ ಪುರಾಣ ಅದ ದಂತಕಥೆಗಳು ಅವ ಮತ್ತೆ ಬೀದರ್ ಬೀದರ್ದಾಗೆ ವಿದ್ಯುತ್ ಭಾರಿ ಎಲ್ಲಿ ಬಿ ಪ್ಲೇಸ್ ಇಲ್ಲ ಬೀದರೂ ಕರ್ನಾಟಕದ ಕ್ರೌನ್ ಅಂತಾರೆ ಮ ಕ್ರೌನ್ ಅಂತರೆ ಬೀದರು ಭಾಳ ದೊಡ್ದದು ಮತ್ತೆ ಬೀದರ್ದಾಗೆ ಭಾಳ ಭಾಳ ದೊಡ್ಟ ದೊಡ್ಟ ಪ್ಲೇಸ್ಗಳವ ಭಾಳ ಭಾಳ ದೊಡ್ಡ ಮಂದಿ ಅರ ಮತ್ತೆ ಬೆಯ ಬಹಮನಿ ಸುಲ್ತಾನರು ಸುತ್ತಮುತ್ತ ಇದ್ದು ಆಡ್ಸ್ಕೊತಿರು ಬಳಗ ಅದು ಅತ್ಯಂತ ದೊಡ್ಡದಾದ ಪ್ಲೇ ಇದು ಇದಾದ ದೊಡ್ಡ ಸ್ಥಳಗಳವ ಮತ್ತೆ ಜೀರ್ಖಾನಿ ಇತ್ತು ಹಿಂಗೆ ಅಲ್ಲಿ ಮತ್ತೊಂದು ಬೀದರ್ದಾಗ ಬೀದರ್ ಉತ್ಸವ ಅಂತ ಮಾಡ್ತಾರೆ ಬೀದರ್ ಉತ್ಸವದಾಗ ಹಲವಾರು ಇದು ಆ್ಯಕ್ಟರ್ಗಳು ಬರ್ತಾರೆ ಹಿಂಗೆಲ್ಲ ಡಾನ್ಸ್ ಮಾಡ್ತಾರ ಹಿಂಗೆ ಹಾಡುಗಳು ಹಾಡ್ತರಾ ಎಲ್ಲ ರೀತಿ ಇದು ಮಾಡ್ತಾರ ಮತ್ತೆ ಬೀದರ್ದಾಗೆ ಇದು ದೊಡ್ಡ ಬ್ಯಾರಿ ಪ್ಲೇಸ್ ಎಲ್ಲಿ ಬೀ ಇಲ್ಲ ಬೀದರ್ ಅಂದ್ರೆ ಎಲ್ಲರಿಗೂ ಭಾಳ ಇಷ್ಟ ಬೀದರ್ದಾಗೆ ಬಿದರೀ ಕಲೆ ಬೀದರ್ ಬಿದರೀ ಕಗೆ ಇದಕ್ಕೆ ಬೀದರ್ ಅಂತ ಹೆಸರು ಬಂದದ ಮತ್ತೆ ಬೀದ್ ಬೀದರ್ದಾಗೆ ಹಲವಾರು ರೀತಿಯ ಹೋಟಲ್ಗಳವ ಎಲ್ಲ ಅವ ಲಾಡ್ಜ್ ಅವ ಹೋಟಲ್ಗಳವ ಹೀಗೆ ಎಲ್ಲವ ಬೀದರ್ದಾಗೆ ಬೀ ಬಹುಮನಿ ಸುಲ್ತಾನರು ಆಳ್ವಿಕೆ ಮಾಡ್ಯಾರ ಬೀದರ್ದಾಗ ಭಾಳ ಭಾಳ ಕಲೆ ಅದ ಬೀದರ್ ಮಂದಿ ಭಾಳ ಹುಷಾರು ಅವ್ರ ಹ್ಞೂ